ಹಲೋ ಅಣ್ಣ ನಾಲ್ಕು ನಾಳೆ ನಾಲ್ಕು ಗಂಟೆಗೆ ವೆಂಕಟರಮಣ ದೇವಸ್ಥಾನದಿಂದ ಬ ಸಾಗರ ಬಸ್ ಸ್ಟ್ಯಾಂಡ್ ತನಕ ರಿಕ್ಷಾದ ಬ್ ಸರ್ವಿಸ್ ಬೇಕಿತ್ತು ಸ್ವಲ್ಪ ಡ್ರಾಪ್ ಕೊಡ್ತೀರಾ